ನಮ್ಮ ಊರಲ್ಲಿ ಹೋಲ್ಸೆಲ್ ಮಾರುಕಟ್ಟೆಗಳು ದುರ್ಗದ ಬೈಲು ಆ ಪ್ರದೇಶದಲ್ಲಿ ಸಿಕ್ತಾವೆ ಅಲ್ಲಿಗೆ ಹೋದರೆ ನಿಮಗೆ ಎಲ್ಲ ರೀತಿಯಾದಂತಹ ಹೋಲ್ಸೆಲ್ ಅಂಗಡಿಗಳಿದ್ದಾವೆ ದವಸ ಧಾನ್ಯದ್ದಾಗ್ಬೋದು ಬಟ್ಟೆಯದ್ದಾಗ್ಬೋದು ಅಥವಾ ಮನೆಗೆ ಬೇಕಾದಂತಹ ಇತರೆ ವಸ್ತುಗಳದ್ದಾಗಿರ್ಬೋದು ಎಲ್ಲ ಹೋಲ್ಸೆಲು ಅಂಗಡಿಗಳಿದ್ದಾವೆ ಹಾಗೆಯೇ ರಿಟೇಲ್ ಬೇಕೆಂದರೆ ಇಲ್ಲೆ ನಮ್ಮ ಬಡಾವಣೆಗಳಲ್ಲಿ ಮೈನ್ ರೋಡಲ್ಲಿ ರಿಟೇಲ್ ಶಾಪ್ಗಳಿದ್ದಾವೆ ತಿಂಗಳ ಒಂದು ತಿಂಗಳ ಪೂರ್ತಿ ಸಾಮಾನು ತರ್ಬೇಕಂಥೇಳಿದ್ರೆ ನಾವೆಲ್ಲ ಹೋಲ್ಸೆಲ್ಲು ಮಾರುಕಟ್ಟೆಗೆ ಹೋಗಿರ್ತೀವಿ ಒಂದು ತಿಂಗಳಿಗಾಗೊಷ್ಟು ಒಂದು ಎಲ್ಲ ಸಾಮಾನ್ಗಳನ್ನ ತರಲಿಕ್ಕೆ ಅಲ್ಲಿ ತುಂಬ ಬೇರೆ ಇದಕ್ಕೆ ಇದು ನೋಡಿದ್ರೆ ಅಲ್ಲಿ ಕಡ್ಮೆ ರೇಟಿಗೆ ನಾವು ಹೆಚ್ಚಿಗೆ ಪ್ರಮಾಣ್ದಲ್ಲಿ ತಗೊಳ್ಳೋದ್ರಿಂದ ಅಲ್ಲಿ ಕಡಿಮೆ ರೇಟಿಗೆ ನಮಗೆ ಸಿಗ್ತದೆ ಅದೇ ನೀವು ಒಂದು ದವಸ ಧಾನ್ಯನಾ ನೀವಿಲ್ಲಿ ರಿಟೇಲಲ್ಲಿ ತಗೊಳ್ಳೋಕೆ ಅಂದರೆ ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು ಮೂರರಿಂದ ಐದು ರೂಪಾಯಿ ಹೆಚ್ಚು ಕಡಿಮೆ ರೇಟು ಕಡಿಮೆ ಅಲ್ಲ ಹೆಚ್ಚಿಗೆನೆ ಹೆಚ್ಚಿನ ರೇಟಲ್ಲಿ ನಾವು ತಗೊಳ್ಬೇಕಾಗ್ತದೆ ಆದರೆ ಸಣ್ಣ ಕಡಿಮೆ ಪ್ರಮಾಣ್ದಲ್ಲಿ ಬೇಕಾದಾಗ ಅಥವಾ ಏನಾದ್ರೂ ಮನೆಯಲಿದ್ದಾಗ ಸಹ ಕಡಿಮೆ ಪ್ರಮಾಣ್ದದಲ್ಲಿ ಬೇಕು ಅಂದಾಗ ಒಂದು ರಿಟೇಲ್ ಅಂಗಡಿಯಲ್ಲೇ ತಗೊಂಡು ಬರ್ತೀವಿ ಇಲ್ಲಾಂತ ಹೇಳಿದ್ರೆ ಒಂದು ತಿಂಗಳಿಗೆ ಅಗೋಷ್ಟದನ್ನ ನಾವು ಹೋಲ್ಸೆಲ್ ಮಾರುಕಟ್ಟೆಲಿ ತಗೊಂಡು ಬರ್ತೀವಿ ಈ ಇತ್ತೀಚಿನ ದಿನಗಳಲ್ಲಿ ದವಸ ಧಾನ್ಯಗಳು ಬೆಲೆ ತುಂಬ ಜಾಸ್ತಿಯಾಗ್ಬಿಟ್ಟಿದೆ ಯಾಕಂಥೇಳಿದ್ರೆ ಮಳೆ ಕಡಿಮೆ ಆಗಿ ಬೆಳೆಗೆಲ್ಲ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ರಿಶಿಷನ್ ಇರೋದರಿಂದ ಎಲ್ಲ ರೀತಿಯಲ್ಲೂ ಕೆಲವು ರಾಜಕೀಯ ಬದಲಾವಣೆಗಳೂ ಆಗಿರೋದರಿಂದ ದವಸ ಧಾನ್ಯಗಳು ರೇಟು ಅಂದರೆ ಬೆಲೆ ತುಂಬನೇ ಜಾಸ್ತಿಯಾಗ್ಬಿಟ್ಟಿದೆ ಗಗನಕ್ಕೇರಿದೆ ತರ್ಕಾರಿಗಳು ಕೂಡ ತುಂಬನೇ ಜಾಸ್ತಿ ಆಗಿದ್ದಾವೆ ಮೊದಲೆಲ್ಲ ಐದು ರೂಪಾಯ್ಗೆ ಹತ್ತ್ರುಪಾಯಿ ಕೆ ಜಿಗೆ ಸಿಕ್ತಕ್ಕಂಥದ್ದಂಥದು ಈಗಲ್ಲ ಐವತ್ತು ರೂಪಾಯಿ ಹತ್ತು ಕೆಲವೊಂದು ತರ್ಕಾರಿಗಳಂತೂ ಮೊನ್ನೆ ಟಮೋಟೊ ಬೆಲೆ ನೂರು ನೂರ ಐವತ್ತು ಎರಡು ನೂರ್ರುಪಾಯಿ ತನಕನೂ ಟಮೋಟೊ ಬೆಲೆ ಹೋಗಿತ್ತು ಹಾಗೆ ಕೆಲವು ಸಲ ಈರುಳ್ಳಿ ಬೆಲೆ ಕೂಡ ಅದೇ ರೀತಿ ಗಗನ ಮುಟ್ಟುತ್ತೆ ಈಗ ತೊಗರಿಬೇಳೆ ಮತ್ತು ಕಡ್ಲೆಬೇಳೆಗಳು ಇವೂ ತುಂಬ ಜಾಸ್ತಿ ಆಗಿದ್ದಾವೆ ಒಂದು ಮಳೆ ಬಂದು ಸರಿಯಾಗಿ ಬೆಳೆ ಬಂತು ಅಂಥೇಳಿದ್ರೆ ಈಗೆಲ್ಲ ಪ್ರಮಾಣ ಮತ್ತೆ ಕಡಿಮೆ ಆಗುತ್ತೆ ಅದೇ ರೀತಿ ಇವನ್ನು ನಾವು ಎಷ್ಟು ಬೇಕಷ್ಟು ನಾವು ಅದಕ್ಕೆ ರಿಟೇಲ್ ಶಾಪಲ್ಲಿ ಅಥವಾ ಹೋಲ್ಸೆಲಲ್ಲಿ ತಗೊಳ್ಬೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾತಾಡ್ತಾಯಿದ್ದೀವಿ ಆನ್ಲೈನ್ ಶಾಪಿಂಗ್ ಈಸಿ ಆಗಿದೆ ಅಂದರೆ ನಾವು ಅಂಗಡಿಗೆ ಹೋಗ್ದೇನೆ ನಾವು ಕುಂತ ಜಾಗದಲ್ಲೇನೇ ಎಲ್ಲ ನಮಗೆ ಸಿಕ್ತಕ್ಕಂಥದ್ದು ಈ ಆನ್ಲೈನ್ ಶಾಪಿಂಗಿಂದ ಏನಂಥೇಳಿದ್ರೆ ಪಾಪ ಈ ಸಣ್ಣಪುಟ್ಟ ಅಂಗಡಿ ಇಟ್ಕೊಂಡು ರಿಟೇಲಲ್ಲಿ ಮಾರತಕ್ಕಂಥವ್ರು ಮಾರ್ಕೆಟಲ್ಲಿ ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಿಗಳಿಗೆ ತುಂಬನೇ ತೊಂದರೆ ಆಗಿದೆ ಆನ್ಲೈನ್ ಶಾಪಿಂಗ್ ಬಂದ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಕಂಪನಿಯವರು ಅಂದರೆ ಈ ಜಿಯೋ ಶಾಪಿಂಗ್ ಆಗ್ಬೋದು ಸ್ಟಾರ್ ಬಜಾರ್ ಆಗಿರ್ಬೋದು ಟಾಟಾದ ಗ್ರೂಪಿಂದು ಹಾಗೇ ಬಿಗ್ ಬಜಾರ್ ಇವೆಲ್ಲ ಲ ಕೋಟ್ಯಂತ್ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ದೊಡ್ಡ ದೊಡ್ಡ ವ್ಯಾಪಾರಿಗಳು ಇದನ್ನು ಮಾಡಿರತಕ್ಕಂಥದ್ದು ಇದರಿಂದ ನಾವು ಆನ್ಲೈನಲ್ಲೇ ಎಲ್ಲ ಶಾಪಿಂಗ್ ಮಾಡೋದರಿಂದ ನಮ್ಮ ಅಕ್ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ರಿಟೇಲ್ ವ್ಯಾಪಾರಿಗಳಿಗೆ ತುಂಬನೇ ಹೊಡೆತ ಬೀಳ್ತಾಯಿದೆ ಇದರಿಂದ ಸೊ ಆದ್ದರಿಂದ ನಾವು ಆದಷ್ಟು ಆನ್ಲೈನ್ ಶಾಪಿಂಗ್ನ ಕಡಿಮೆ ಮಾಡಿ ಮತ್ತೆ ಇನ್ನೊಂದು ಏನಂಥೇಳಿದ್ರೆ ಆನ್ಲೈನ್ ಶಾಪಿಂಗಲ್ಲಿ ನಿಮಗೆ ಮೋಸ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಯಾಕಂಥೇಳಿದ್ರೆ ಅವರು ನಿಮಗೆ ನಿಮ್ಗೆ ತೋ ತೋರಿಸೋದೇ ಬೇರೆ ಅಲ್ಲಿ ಕಳಿಸೋದೇ ಬೇರೆ ಆಗಿರುತ್ತೆ ಕೆಲ್ವೊಮ್ಮೆ ಭಾಳ ಸಲ ಹಾಗೆಯೇ ಗ್ರಾಹಕರಿಗೆ ಮೋಸ ಆಗಿದೆ ಸೊ ಆದ್ದರಿಂದ ನೀವು ರಿಟೇಲ್ ನೀವೇ ಹೋಗಿ ಪರ್ಚೇಸ್ ಮಾಡೋದರಿಂದ ನೀವು ಅದನ್ನು ನೋಡಿ ನಿಮಗೆ ಬೇಕಾದಂಥ ಬೆಲೇಲಿ ಅವ್ರ ಜೊತೆ ಮಾತಾಡಿ ಚೌಕಾಸಿ ಮಾಡಿ ನಿಮಗೆ ಬೇಕಾದಂಥ ಪ್ರೊಡಕ್ಟು ಒಂದು ಬಿಟ್ಟು ಎರಡನ್ನ ನೋಡಿಬಿಟ್ಟು ನೀವು ತಗೊಂಡ್ಬರ್ಬೋದು ಒಳ್ಳೆಯ ಪ್ರೊಡಕ್ಟ್ ನೀವು ಕೊಟ್ಟಂತಹ ಬೆಲೆಗೆ ಬೇಕಾ ಸರಿಯಾದಂತಹ ಒಂದು ಪ್ರ ಒಂದು ಉತ್ಪನ್ನ ನಿಮ್ಮ ಕೈ ಸೇರ್ತದೆ ಆದ್ದರಿಂದ ಈ ಆನ್ಲೈನ್ ಶಾಪಿಂಗ್ನ ನಾವು ಅದಷ್ಟು ಕಡಿಮೆ ಮಾಡಬೇಕು ಇದರಿಂದ ಇನ್ನೊಂದು ಒ ಒಳ್ಳೇದು ಅಂಥೇಳಿದ್ರೆ ನಮಗೂ ಸ್ವಲ್ಪ ಏನಂತೀವಿ ಇನ್ಯಾವ ದೇಹಕ್ಕೆ ಒಂದು ಒಳ್ಳೆಯ ಎಕ್ಸೈಸ್ ಅಂಥೇಳ್ಬೋದು ವ್ಯಾಯಾಮ ಅಂಥೇಳ್ಬೋದು ನಾವು ಹೋಗಿಬಿಟ್ಟು ನಾವೇ ಸ್ವತಃ ಶಾಪಿಂಗ್ ಮಾಡೋದರಿಂದ ಹೋಗಿ ನಮ್ಗೆ ಬೇಕಾಗಿದ್ದೆಲ್ಲ ನೋಡಿ ಎಲ್ಲವೂ ತಂದ್ಬಿಟ್ಟು ಒಂದು ಅಲ್ಲೋದ್ಮೇಲೆ ನಮಗೆ ಒಂದು ಬಿಟ್ಟು ಇನ್ನೊಂದು ಪ್ರೊಡಕ್ಟ್ ಉತ್ಪನ್ನ ಕಾಣುತ್ತೆ ನಮ್ಗೆ ಅದು ಬೇಕಾಗಿದ್ದೆಲ್ಲ ತಂದ್ಬಿಡ್ಬೋದು ಬೇರೆಬೇರೆ ಅಕ್ಪಕ್ದಲ್ಲಿ ಬೇರೆಬೇರೆ ರೀತಿಯಾದ ಅಂಗ್ದಿಗಳು ಇರ್ತಾವೆ ಅಲ್ಲೂ ನಮ್ಗೆ ಮನೆಗೆ ಬೇಕಾಗಿರುವಂಥ ಆಗ್ಬೋದು ಅಥವಾ ನಮ್ಗೆ ಉಪಯೋಗ ಇರ್ತಕ್ಕಂಥ ಎಲ್ಲ ಒಂದು ಪ್ರೊಡೊ ಉತ್ಪನ್ನಗಳನ್ನು ತಗೊಂಡ್ಬರ್ಬೋದು ಆನ್ಲೈನಲ್ಲಿ ಏನಾಗುತ್ತೆ ನೀವು ಯಾವುದು ನೋಡ್ತೀರಿ ಅದನ್ನ ಅಷ್ಟನ್ನೇ ನೋಡಿ ಇದು ತಗೊಂಡ್ಬರೋದು ಮತ್ತೆ ಒಂಥರ ಸೋಮಾರಿತನದಲ್ಲಿ ಸೋಮಾರಿತನ ನಮ್ಮಲ್ಲಿ ಬೆಳೀತಾಯಿದೆ ಈ ಸೋಮಾರಿತನ ಹೋಗಲಾಡ್ಸ್ಬೇಕು ಹಾಗೇ ನಮ್ಮ ರಿಟೇಲ್ ಅಂಗಡಿಗಳನ್ನೆಲ್ಲ ಉಳಿಸ್ಬೇಕು ಅಂಥೇಳಿದ್ರೆ ನಾವು ಸ್ವತಃ ಶಾಪಿಂಗಿಗೆ ರಿಟೇಲ್ ಶಾಪಿಂಗಿಗೆ ಹೋಗಿ ಹತ್ತಿರದಲ್ಲಿರ್ತಕ್ಕಂಥ ಅಂಗಡಿಗಳಿಗೋಗಿ ಅಥವಾ ಹೋಲ್ಸೆಲ್ ಮಾರುಕಟ್ಟೆಗೆ ಹೋದರೂ ಪರ್ವಾಗಿಲ್ಲ ಅಲ್ಲಿ ಹೋಗಿ ಅಲ್ಲಿಂದಲೇ ನಾವು ಎಲ್ಲ ಉತ್ಪನ್ನಗಳನ್ನ ತಗೊಳ್ಳೋದ್ರಿಂದ ನಮ್ಮ ಏನು ಹಣ ನೇರವಾಗಿ ರೈತರಿಗೆ ಅಥವಾ ವ್ಯಾಪಾರಿಗಳಿಗೆ ಹೋಗ್ತದೆ ಅವರು ಅದರಿಂದ ಸ್ವಲ್ಪ ಅವ್ರಿಗೇನಾದ್ರೂ ಹಣದ ಸಹಾಯ ಆಗ್ತದೆ ನೀವು ಹೋಲ್ಸೆಲ್ ಆನ್ಲೈನ್ ಶಾಪಿಂಗ್ ಮಾಡೋದರಿಂದ ಇದನ್ನು ಮಧ್ಯವರ್ತಿಗಳು ಅಥವಾ ದೊಡ್ಡ ದೊಡ್ಡ ವ್ಯಾಪಾರಿಗಳು ಮಾತ್ರ ಇದನ್ನ ಲಾಭ ಪಡೆದು ಇದರಿಂದ ಅವ್ರಿಗೆ ನಮ್ಮ ಇಲ್ಲಿ ಲೋಕಲ್ ಇದ್ದವರಿಗೆಲ್ಲ ತುಂಬ ತೊಂದರೆ ಆಗ್ತದೆ ಸೊ ಆದ್ದರಿಂದ ನಾವು ಆನ್ಲೈನ್ ಶಾಪಿಂಗ್ನ ಆದಷ್ಟು ಕಡಮೆ ಮಾಡಿ ಸ್ವತಃ ನಾವೇ ಅಂಗಡಿಗಳಿಗೆ ಅಥವಾ ಮಾರುಕಟ್ಟೆಗ್ಹೋಗಿ ಅಲ್ಲಿಂದ ನಮಗೆ ಬೇಕಾದಂಥ ಎಲ್ಲ ಉತ್ಪನ್ನಗಳನ್ನು ತಗೊಂಡ್ಬರ್ದ ತಗೊಂಡ್ಬರೋದು ತುಂಬ ಉತ್ತಮ ಅಂತ ಹೇಳ್ತೀನಿ